ನಮ್ಮ ಜಿಲ್ಲೆಯ ಪ್ರಾರ್ಥನಾ ಸ್ಥಳಗಳು ಅಂತ ಬಂದಾಗ ವರದಳ್ಳಿ ಶ್ರೀ ಶ್ರೀಧರಾಶ್ರಮ ಇದೆ ಅವ್ರ ಸಂಪ್ರದಾಯಗಳು ಅವರ ಶ್ರೀಧರಾಶ್ರಮ ಅಂತ ಬಂದಾಗ ಹೆಸರಲ್ಲೇ ಆಶ್ರಮ ಅಂತ ಇದೆ ಸೊ ಶ್ರೀಧರ ಸ್ವಾಮಿಗಳು ಅವ್ರು ಐಕ್ಯ ಆಗಿರುವ ಸ್ಥಳ ಆಗಿರುತ್ತೆ ಸೊ ಅಲ್ಲಿ ನಿಮಗೆ ಸಾಕಷ್ಟು ಆಧ್ಯಾತ್ಮದ ಬಗ್ಗೆ ಆಗಿರ್ಬೋದು ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ನಮ್ಗೆ ಅಲ್ಲಿ ಹೋದಾಗ ಆಮೇಲೆ ಅನ್ನ ಸಂತರ್ಪಣೆ ಮಾಡ್ತಾರೆ ಸೊ ಈ ಈ ಥರ ನಮ್ಮ ಜಿಲ್ಲೆಯಲ್ಲಿ ವೈಶಿಷ್ಟ್ಯವಾದ ಸ್ಥಳ ಅಂತ ಬಂದಾಗ ವರದಳ್ಳಿ ಶ್ರೀ ಶ್ರೀಧರಾಶ್ರಮ ಇದು ಇಲ್ಲಿ ಹಬ್ಬಗಳು ಅಂತ ಬಂದಾಗ ನಾವು ಗಣೇಶ ಹಬ್ಬನ ತುಂಬ ವಿಜೃಂಭಣೆಯಿಂದ ಮಾಡ್ತಿವಿ ಎಲ್ಲಾ ಕೇರಿ ಊರು ಕೇರಿಗಳಲ್ಲೂ ಅಂದರೆ ನಮ್ಮ ಏರಿಯಾದಲ್ಲಿ ಕೇರಿಗಳಲ್ಲಿ ಗಣಪತಿ ಇಡ್ತಾರೆ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಟೈಮ್ ಅಲ್ಲಿ ನಾವು ಡ್ಯಾನ್ಸ್ ಮಾಡ್ತಿವಿ ದೇವರಿಗೆ ಹಣ್ಣು ಕಾಯಿ ಪಟಾಕಿ ಹೊಡೆಯೋದು ಬೆಂಕಿ ಆಟ ಈ ಥರ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿರ್ಬೋದು ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ಮಾಡ್ತಾ ಬರ್ತಿವಿ ಇದೇ ನಮ್ಮ ಜಿಲ್ಲೆಯ ಪ್ರಾರ್ಥನಾ ಸ್ಥಳ ಮತ್ತು ಸಮುದಾಯ ಹಬ್ಬದ ವಿಶೇಷವಾಗಿರುತ್ತದೆ